ಈ ನಮ್ಮಲ್ಲಿ ಸಣ್ಣ ಸಣ್ಣ ಸ್ಪೂನುಗಳು ಇದು ಸ್ಟೀಲ್ ಪು ಸ್ಪೂನ್ ಇದೆ ಮತ್ತು ಮರದ್ದು ಉಪ್ಪಿನ್ಕಾಯ್ಗೆ ಹಾಕ್ಲಿಕ್ಕೆ ಆ ಸ್ಪೂನುಗಳಿದೆ ಉಪ್ಪಿನ್ಕಾಯಿ ಜಾಡಿ ಇದೆ ಮತ್ತು ಉಪ್ಪಿನ್ಕಾಯಿ ಹಾಕ್ಬೇಕಾದ್ರೆ ಕ್ಲೀನಾಗೆ ಜಾಡಿಲೆ ಹಾಕಿ ಇಟ್ಟು ಇದು ಮಾಡ್ತೀವಿ ಅದು ಅಲ್ಲದೆ ಇದು ನೀವು ಆಕ್ವಗಾರ್ಡುನೂ ಇದೆ ಮತ್ತು ಇದೇನಪ್ಪಾ ಈ ಉಪ್ಹಾಕ್ಲಿಕ್ಕೆ ಬೇರೆ ಈ ಪಾತ್ರೆಗಳಿವೆ ಉಪ್ಪನ್ನು ಹಾಕಿ ಅದು ಸ್ಪೂನ್ ಸಣ್ಣ ಸಣ್ಣ ಮರದ ಸ್ಪೂನು ಇದರ ಸ್ಪೂನು ಇದೆ ಆಮೇಲೆ ಮತ್ಯಾವಿದು ರೊಟ್ಟಿ ದೋಸೆ ಮಾಡಲಿಕ್ಕೆ ಇದೆಲ್ಲ ಇದು ಇದ್ದಿದದು ದೋಸೆ ಕಲ್ಲಿದೆ ನಾನ್ಸ್ಟಿಕ್ಕು ಇದೆ ಸೇ ಇದಿದೆ ಅದನ್ನು ಹಾಕಿ ಆವಾಗಾವಾಗ ಕ್ಲೀನಾಗಿ ಎಲ್ಲ ಪಾತ್ರೆ ಏನು ಉಪ್ಯೋಗಿಸ್ತೀವಿ ಆವತ್ತಾವತ್ತೆ ತೊಳೆದು ಇಟ್ಟುಬಿಡ್ತೀವಿ ಕ್ಲೀನಾಗೆ ಯಾವುದೂ ಕ್ರಿಮಿಕೀಟಗಳವು ಸೇರದೇ ಇದ್ದಾಗೆ ಅವೆಲ್ಲ ವಾಶ್ ಮಾಡಿ ಇಟ್ಟುಬಿಡ್ತೀವಿ ಮತ್ತು ಸಣ್ಣಪುಟ್ಟ ಇದಿದ್ದಾಗ ನಾವಿಬ್ಬರೂ ನಾವು ಮಿಸಸ್ಸೇ ಮಾಡ್ಕೊತಾರೆ ತೊಳೆಯಲು ನಮ್ಮ ಮಕ್ಕಳು ಎಲ್ಲ ಬಂದಾಗ ಎಲ್ಲ ಕ್ಲೀನಾಗೆ ಅಡುಗೆ ಎಲ್ಲ ಮಾಡಿ ತಾಮ್ರದ ಪಾತ್ರೆಗಳಿವೆ ಇದು ಕಲಾಯ ಹಾಕಿದ್ ಪಾತ್ರೆಗಳು ಇವೆ ಹಿತ್ತಾಳೆ ಪಾತ್ರೆಗಳಿವೆ ಎಲ್ಲ ಇದೆ ಅಲ್ಲೇ ಅಡುಗೆ ಮಾಡಿಕೊಂಡು ಎಲ್ಲರೂ ಬಡಿಸು ಊಟ ಮಾಡಿದ್ಮೇಲೆ ಎಲ್ಲ ಕ್ಲೀನಾಗಿ ಆವಾಗಾವಾಗ ಶುಚಿ ಶುಚಿಗೊಳಿಸ್ಬಿಡ್ತೀವಿ ನಾವು ಹೊರ್ಗಡೆ ಓ ತೋಟದ ಮನೆ ಹೋದಾಗ ಅಲ್ಲೂ ಅಷ್ಟೇ ನಮ್ಮ ನೆಂಟ್ರುಗಳು ಮಕ್ಕಳೆಲ್ಲ ಬಂದಾಗ ಅಲ್ಲಿಗೂ ಹೋಗ್ಬುಡ್ತೀವಿ ಪಿಕ್ನಿಕ್ ರೀತಿ ಹೋಗ್ತೀವಿ ಅಲ್ಲೇ ಅಡುಗೆ ಮಾಡ್ಕೊ ಒಂದಿನ ಎರಡು ದಿನ ಇದ್ದು ಊಟ ಮಾಡಿಕೊಂಡು ಮಾಡ್ತೀವಿ ವೆಜ್ಜು ನಾನ್ವೆಜ್ಜು ಎಲ್ಲ ಮಾಡ್ತೀವಿ ವೆಜ್ಜಲ್ಲಿ ಇದು ಬ ಮಾಡ್ತಕ್ಕಂಥ ತಿಂಡಿಗಳೆಲ್ಲ ಕೆಡದೇ ಇದ್ದ ರೀತಿ ನೋಡಿಕೊಂಡು ಶುಚಿಯಾಗಿ ಇಟ್ಕೋತಿವಿ ಅವ ತರಕಾರಿನೂ ಅಷ್ಟೇ ಒಳ್ಳೆ ಶುಚಿ ಇಟ್ಕೋತಿವಿ ಏನೂ ಅಂತ ಕೆಡು ಕೆಡಲಿಕ್ಕೆ ಬಿಡಲ್ಲ ಮತ್ತು ಒಳ್ಳೆಯ ಪದಾರ್ಥಗಳು ಮಾತ್ರ ನಾವು ಶೇಖರ್ಸಿ ಇಟ್ಕೋತಿವಿ ರಾಗಿ ಜೋಳ ಅಕ್ಕಿ ಮತ್ತು ಗೋಧಿ ಇವೇ ಎಲ್ಲ ಅಂಗ್ಡಿಯಿಂದ ತರ್ತಕ್ಕಂಥ ಸಾಮಾನುಗಳನ್ನು ಇಲ್ಲೇ ಮಾಡಿ ನಮ್ಮ ಇಟ್ಕೊತಾರೆ ನಮ್ಮ ಮಿಸಸ್ಸೂ ಇಟ್ಕೋತಾರೇ ಅವು ಅದೇನು ತಾಪತ್ರಯ ಇಲ್ಲ ಈ ಇದಲ್ಲದೇ ದೊಡ್ಡ ದೊಡ್ಡದು ಚಿಲ್ವಾರ ಹಂಡೆಗಳು ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಬೆಳೆವಂಥ ಪಾತ್ರೆಗಳೂ ಇದೆ ಅದನ್ನೂ ಶುದ್ವಾಗಿ ಬೇಕಾದಾಗ ಇಟ್ಕೋತಿವಿ ಬೇಡ್ದೇ ಇದ್ದಾಗ ತೊಳೆದು ಅಟ್ಟದ ಮೇಲೆ ದಬಾಕ್ಬಿಡ್ತೀವಿ ಈ ನಮಗೆ ಅಡುಗೆ ಮಾಡುವಂಥ ಸಾಮಾನುಗಳು ಎಲ್ಲ ಪೂರ್ತಿ ತೋಟ ರಾಗಿ ತೆಂಗಿನಕಾಯಿ ಎಲ್ಲ ಪೂರ್ತಿ ತೋಟದಿಂದೇ ಬರ್ತದೆ ಖರ್ಚೇನು ಜಾಸ್ತಿ ಆಗೊಲ್ಲ ತೋಟ ಇರೊದರಿಂದ ಎಲ್ಲ ಬರ್ತದೆ ಮ ಇದು ದನ ಇದು ಈಗಲೂ ಇವೆ ಅವು ಕುಡಿಲಿಕ್ಕೆ ಒಳ್ಳೊಳ್ಳೆಯ ಹಂಡೆಗಳ ಇಟ್ಟಿದ್ದೇವೆ ಅವ್ಗಳೂ ಅಷ್ಟೇ ನೀರು ಕುಡಿದ್ಬಿಟ್ಟಮೇಲೆ ಎಲ್ಲ ಇವು ಆವಾಗಾವಾಗ ಕ್ಲೀನ್ ಮಾಡಿಕೊಂಡು ಇಟ್ಕೋತಿವಿ ಗೋಡೆನೂ ಸುಜ ಈ ಜಾಗ ಸ್ಥಳನೂ ಶುದ್ಧ ಮಾಡಿ ಇಟ್ಕೋತಿವಿ ಇದಲ್ಲದೇ ಇದು ಯಾವ್ದಾದ್ರೂ ಬೇರೆ ವೆಜಿಟೇನ್ ನಾನ್ ವೆಜಿಟೇರ್ಯನ್ ಮಾಡಿದಾಗ ಭಾರಿ ಶುಚಿಯಾಗಿ ಇಟ್ಕೋತಿವಿ ವೆಜಿಟೇರಿಯನ್ ಕೆ ಮಾತ್ರ ಹೆಚ್ಚಿಗೆ ನಾವು ಉಪ್ಯೋಗಿಸ್ತಿವಿ ನಾನ್ವೆಜ್ ಜಾಸ್ತಿ ಉಪಯೋಗ್ಸೊಲ್ಲಾ ಈ ಪಾತ್ರೆಗಳು ಸಂಬಂಧಪಟ್ಟಂತೆ ಎಲ್ಲಾ ಆವಾಗಾವಾಗ ಶುದ್ಧಮಾಡಿ ಕ್ಲೀನಾಗಿ ಇಟ್ಕೋತಿವಿ ಅಷ್ಟೆ ಇನ್ನೇನು ಇನ್ನೇನು ದೊಡ್ಡ ದೊಡ್ಡ ಪಾತ್ರೆ ಇದ್ದಾಗ ಮಾತ್ರ ಮೇಲಿಂದ ಕೆಳಗೆ ಇಳಿಸ್ತಿವಿ ದೊಡ್ಡ ದೊಡ್ಡ ಜನ ಆವಾಗಾವಾಗ ಬರ್ತಾ ಇರ್ತಾರೆ ಅದನ್ನೆಲ್ಲ ಫ್ರಿಜ್ ಹಂಡೆ ದೊಡ್ಡ ಹಂಡೆ ಐದು ಕೆಜಿ ಇಪ್ಪತ್ತು ಕೆಜಿ ಎಲ್ಲ ಅಟ್ಟದ ಮೇಲೆಲ್ಲ ಕ್ಲೀನಾಗಿ ಜೋಡಿಸ್ಬೇಡಿ ಅದು ಬಟ್ಟೆ ಹಾಕಿ ಮುಚ್ಚಿಬಿಡ್ತಿವಿ ದಬಾಕಿ ಕ್ಲೀನಾಗೆ ಇಲ್ದಿದ್ದಾಗ ಎಲ್ಲ ತೊಳ್ದು ಇಟ್ಬಿಡ್ತಿವಿ ಬೇರೆ ಊಟದ ಟೈಮಿಗೆ ಏನಾದ್ರು ಅಡುಗೆ ಪಂಕ್ಷನ್ಗಳಿದ್ರೆ ಮಾತ್ರ ಈಚೆ ತೆಗೀತಿವಿ ಇಲ್ದಿದ್ರೇ ಅದು ಶುದ್ವಾಗಿ ಇಟ್ಕೋತಿವಿ ಅದು ಮಾ ಯಾವುದೇ ಕೊಳಕು ಗಿಳಕು ಗಲೀಜು ಇಲ್ಲದೇ ಇದ್ದಾಗೆ ನೋಡಿಕೊಳ್ತಿವಿ